ಹಾಂ ಹೇಳಿ ಹಾಂ ನಿಮ್ದು ಅಂಗಡಿ ಇದೆಯಲ್ಲ ಹಾಂ

ಹ್ಞೂ ನಿಮ್ಮ ನಿಮ್ಮ ನಿನ್ನ ಅಂಗಡಿ ನೇಮ್ ಏನಿದೆ ಫ್ಯಾಷನ್ ಶೋನಾ ಯಾವ ಯಾವ ಬಟ್ಟೆ ಇದೆ ಹ್ಞೂ ಧರ್ಮಾವರಮ್ ಏನು ಲೇ ರೇಟ್ ಅದು

ಸಾರಿ ಯಾವ ಯಾವ ಅದಾವ ಯಾವ ಕ್ವಾಲಿಟಿ ಅದಾವ ಕಾಟನ್ ಹಾಂ ಎಲ್ಲಿಂದ ರೇಟ್ ಸ್ಟಾರ್ಟಿಂಗ್ ಸಾವಿರದಿಂದ ಮೊನ್ನೆ ಒಂದು ಬ್ಲೌಸ್ ಹೊಲ್ದಿದ್ದಾ ರೆಡಿ ಇದಾ ಹಲೋ ಆಯ್ತು ರೀ ಕಾಟನ್ ನಾನು ನಾಳೆ ಬರ್ತೀನಿ ಕೊಡಿ ಎಲ್ಲೆ ಕರೆಕ್ಟ್ ಬರಬೇಕು ಯಾವ ಯಾವ ಏರ್ಯಾ ಬರಬೇಕು ಆಯ್ತು ಹಾಂ ಆಯ್ತು ಆಯ್ತು ಓಕೆ ಓಕೆ ಆಯ್ತು ಅದು ಆಯ್ತು ಓಕೆ ಫೋನ್ ಭಾಳ ಬರ್ತಾವ ರೀ

ನಾಳೆ ಮಟ್ಟ ಮಾತಾಡ್ತಾಳೆ ಆಕಿ